ವಿಭಿನ್ನವಾಗಿ ಕ್ರೀಡೆಗಳನ್ನು ಉತ್ತೇಜಿಸುವ ಸಂಘಟನೆಗಳು ನಮ್ಮ ಈ ನಮ್ಮ ತಾಲೂಕಲ್ಲಿ ಒಂದಿದೆ ಯಾವ್ದೆಂದ್ರೆ ಯುತ್ತು ಸ್ಪೋರ್ಟ್ಸ್ ಕ್ಲಬ್ ಅಂತ ಅಂದರೆ ಅದರಲ್ಲೆಲ್ಲ ಈ ಚಿಕ್ಕವರೆೆಲ್ಲ ಸ್ಪೋರ್ಟ್ಸಿಂದು ಟ್ರೈನಿಂಗ್ ಎಲ್ಲ ತಗೋಬೋದು ಹೋಗಿ ಒಳ್ಳೆಯ ರನ್ನಿಂಗ್ ಜಂಪ್ ಹೈ ಜಂಪಿಂಗ್ ಅದ್ರಲ್ಲೆಲ್ಲ ಒಳ್ಳೆಯ ಒಳ್ಳೆಯ ಅದರಲ್ಲಿರೋ ಇದಿದ್ದರೆ ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು ಅದು ಇಷ್ಟು ಹಣ ಅಂತ ಉಂಟು ಜಾಯ್ನ್ ಆಗಲಿಕ್ಕೆ ಅಲ್ಲಿ ಒಳ್ಳೆ ಕಲಿಸಿಕೊಡ್ತಾರೆ ಒಳ್ಳೆಯ ಟ್ರೈನಿ ಟ್ರೈನರ್ ಅಲ್ಲಿದ್ದಾರೆ ಅದಾದಮೇಲೆ ನಾವು ಯುವಜನತೆ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತರಾಷ್ಟ್ರೀಯ ಮಟ್ಟದಲ್ಲಿ ಪಾಲ್ಗೊಳ್ಳಲು ಪಾಲ್ಗೊಳ್ಳೊ ಪ್ರಕ್ರಿಯೆಗಳು ಯಾವು ಎಂದರೆ ಈ ಒಂದು ಈ ಶಾಲಾ ಮಟ್ಟದಲ್ಲಿ ಗೋಲ್ಡ್ ಮೆಡಲ್ ತಗೊಂಡರೆ ಅವರು ನೆಕ್ಸ್ಟ್ ಈ ತಾಲೂಕು ಮಟ್ಟದಲ್ಲೆಲ್ಲ ಗೋಲ್ಡ್ ಮೆಡಲೆಲ್ಲ ತಗೋ ತಗೋಬೇಕು ಅದಾದಮೇಲೆ ತಾಲ್ಲೂಕು ಮಟ್ಟ ಆದಮೇಲೆ ಈ ಜಿಲ್ಲಾ ಮಟ್ಟ ಇರ್ತದೆ ಜಿಲ್ಲಾ ಮಟ್ಟ ಆದ್ಮೇಲೆ ರಾಜ್ಯಮಟ್ಟ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಗೋಲ್ಡ್ ಎಲ್ಲ ತಗೊಂಡರೆ ರಾಜ್ಯ ಮಟ್ಟದಲ್ಲಿ ರಾಜ್ಯಮಟ್ಟದಲ್ಲಿ ಕೂಡ ಗೋಲ್ಡೆಲ್ಲ ತಗೊಂಡರೆ ಈ ರಾಷ್ಟ್ರಿಯ ಮಟ್ಟದಲ್ಲಿ ಅದಾದಮೇಲೆ ಅಂತರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಇರ್ತದೆ ಇದರಲ್ಲಿ ಇರ್ಬೇಕಾದ್ರೆೆ ಒಳ್ಳೆಯ ಟ್ರೈನಿಂಗೆಲ್ಲ ತಗೋಬೇಕು ನಮ್ಮ ಶಾಲಾ ಮಟ್ಟದಲ್ಲಿ ಒಳ್ಳೆಯ ಕೋಚೆಲ್ಲ ಇರ್ತಾರೆ ಅವರೊಟ್ಟಿಗೆಲ್ಲ ನಾವು ಒಳ್ಳೆಯ ಟ್ರೈನಿಂಗ್ ಮತ್ತು ಬೆಳಿಗ್ಗೆ ಸಂಜೆ ಎಲ್ಲ ಒಳ್ಳೆಯ ಫುಡ್ಡೆಲ್ಲ ಮೇಂಟೇನ್ ಮಾಡಬೇಕು ಅಂದರೆ ಸಿಕ್ಕ ಸಿಕ್ಕಿದ್ದನ್ನೆಲ್ಲ ತಿನ್ನಬಾರ್ದು ಅದನ್ನೆಲ್ಲ ಸ್ಪೋರ್ಟ್ಸಲ್ಲಿರುವವರೆಲ್ಲ ಅಂದರೆ ಈ ಸಿಕ್ಕಿದ್ದನ್ನೆಲ್ಲ ತಿಂದು ಈ ದಪ್ಪ ದಪ್ಪ ಹಾಗೇ ಅವರೆಲ್ಲ ಮತ್ತು ಈ ಓಡಲಿಕ್ಕೆ ಜಂಪ್ ಅದೆಲ್ಲ ಮಾಡಲಿಕಾಗುದಿಲ್ಲಲ್ಲ ಸೊ ಈ ಫುಡ್ಡೆಲ್ಲ ಮೈಂಟೇನ್ ಮಾಡಬೇಕು ಒಳ್ಳೆ ಒಳ್ಳೆಯ ಈ ಫ್ರುಟ್ಸ್ ಎಲ್ಲ ತಿನ್ನಬೇಕು ಅದಾದಮೇಲೆ ಈ ನಮ್ಮ ನಮ್ಮ ಕಾಲೇಜಲ್ಲಿ ಈ ಪಿ ಟಿ ಸರ್ ಅಂತ ಇರ್ತಾರೆ ಪಿ ಟಿ ಸಾರ್ ಅವರೆಲ್ಲ ಅವರೇ ಹೇಳಿಕೊಡ್ತಾರೆ ಈ ಸ್ಪೋರ್ಟ್ಸ್ ಇದೆಲ್ಲ ಮತ್ತೆ ಅವರೇ ಕರ್ಕೊಂಡು ಹೋಗ್ತಾರೆ ಎಲ್ಲಿ ಎಲ್ಲ ಬೇರೆಕಡೆ ಎಲ್ಲ ಸ್ಪೋರ್ಟ್ಸ್ ಎಲ್ಲ ಆದರೆ ನಮ್ಮ ನಮ್ಮ ಈ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈಗ ಮೊನ್ನೆ ಸ್ಪೋರ್ಟ್ಸ್ ಆಯಿತು ಎಲ್ಲ ಎಲ್ಲಿ ಶಿವಮೊಗ್ಗದಲ್ಲಿಯೇನ ಅಲ್ಲಿ ಹೋಗಿದ್ದರು ಯಾರು ತುಂಬ ಜನ ಬಸ್ಸಲ್ಲಿ ಹೋದದು ಸ್ಪೋರ್ಟ್ಸಿಗೆ ಅಂತ ಅಲ್ಲಿ ರನ್ನಿಂಗ್ ಜಂಪಿಂಗ್ ವಾಕಿಂಗ್ ಹೈ ಜಂಪಿಂಗ್ ಲಾಂಗ್ ಜಂಪಿಂಗೆಲ್ಲ ಇತ್ತು ನಮ್ಮ ನನ್ನ ಕ್ಲಾಸಲ್ಲಿ ಒಬ್ಬ ಲಾಂಗ್ ಜ ವಾಕಿಂಗಲ್ಲಿ ಫಸ್ಟ್ ಗೋಲ್ಡ್ ಮೆಡಲ್ ತಗೊಂಡು ನೆಕ್ಸ್ಟ್ ಅವನಿಗೆ ಸ್ಟೇಟ್ ಸ್ಟೇಟ್ ಲೆವೆಲಲ್ಲಿರ್ತದೆ ಸ್ಟೇಟ್ ಲೆವೆಲಲ್ಲಿ ಸಹ ಗೋಲ್ಡ್ ಆದರೆ ನೆಕ್ಸ್ಟ್ ನ್ಯಾಷ್ನಲ್ ನ್ಯಾಷನಲ್ಸಿಗೆಲ್ಲ ಹೋಗಲಿಕ್ಕೆ ಚಾನ್ಸ್ ಇರ್ತದೆ ಅವನಿಗೆ ಅದು ನಾವು ಹಾ ಅಷ್ಟೇ